ಹಲೋ ಸರ್ ನಮಸ್ತೆ ಇವಾಗ ನೀವು ಡೆಲಿವರಿ ಕೊಟ್ಟೋದರಲ್ಲ ಆ ಸ್ವಿಗ್ಗಿಲಿ ನಾನು ಫುಡ್ ಆರ್ಡ್ರ್ ಮಾಡಿದ್ನಲ್ಲ ನಂದಿನಿ ಒಂದು ರೆಸ್ಟೋರೆಂಟಿಂದ ಹಾಂ ಸರ್ ನಾನು ಅದರಲ್ಲಿ ನಾನು ಎರಡು ನಾರ್ತ್ ಇಂಡಿಯನ್ ಮೀಲ್ಸು ಮತ್ತು ಒಂದು ಸೌತ್ ಇಂಡಿಯನ್ ಮೀಲ್ಸು ಆರ್ಡ್ರ್ ಮಾಡಿದ್ದೆ ಹಾಂ ನನ್ಗೆ ಬರೀ ಒಂದು ನಾರ್ತ್ ಇಂಡಿಯನ್ ಮೀಲ್ಸು ಒಂದು ಸೌತ್ ಇಂಡಿಯನ್ ಮೀಲ್ಸು ನನಗೆ ಡೆಲಿವರಿ ಮಾಡೋಗಿದ್ದೀರಾ ಹಾಂ ನನಗೆ ಇನ್ನೊಂದು ನಾರ್ತ್ ಇಂಡಿಯನ್ ಮೀಲ್ಸ್ ನನಗೆ ತಲುಪಿಲ್ಲ ಸೊ ಆದಷ್ಟು ಇದು ಯಾರ ಕಡೆಯಿಂದ ತಪ್ಪಾಗಿದೆ ನನಗೆ ತಿಳಿದಿಲ್ಲ ನೀವು ರೆಸ್ಟೋರೆಂಟ್ಗೆ ಬೇಕಾದ್ರೆ ನನಗೆ ಅಮೌಂಟ್ ಕಟ್ಟಾಗಿರೋದು ನನ್ನ ಹತ್ರ ಮೆಸ್ಸೇಜಿದೆ ನಾನು ಆರ್ಡ್ರ್ ಮಾಡಿರೋದು ನನ್ನ ಹತ್ರ ಮೆಸ್ಸೇಜಿದೆ ಆದ್ದರಿಂದ ನೀವು ಆದಷ್ಟು ಬೇಗ ಹೋಟಲ್ ಅವರನ್ನ ಸಂಪರ್ಕಿಸಿ ಇವು ಫುಡ್ನ ಡೆಲಿವರಿ ಮಾಡೋಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ರಿಫಂಡ್ ಮಾಡಿ ಇಲ್ಲಾಂದರೆ ನಾನು ಕಂಪ್ಲೇಂಟ್ ರೈಸ್ ಮಾಡಕ್ಕಾ ಸ್ವಿಗ್ಗಿ ಆ್ಯಪ್ ಮೂಲಕ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ರೆಸ್ಟೋರೆಂಟ್ ಮತ್ತು ಡೆಲಿವರಿ ಬಾಯ್ ಮೇಲೆ ಆದಷ್ಟು ಇದನ್ನು ಸಾಲ್ ಮಾಡಿಕೊಡಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ